ಹಲೋ ಹೇಳಿ ಮೇಡಮ್

ಹಾಂ ಹೌದು ಮೇಡಮ್ ಲಾಂಚ್ ಆಗಿದೆ ವಿವೊ ಅಂತ ಅದು ತರ್ಟಿ ಟೂ ಜಿ ಬಿ ಸ್ಟೋರೇಜ್ ಎಲ್ಲ ಕೊಡುತ್ತೆ ಮತ್ತೆ ಗೇಮೆಲ್ಲ ಚೆನ್ನಾಗಿ ಆಡ್ಬೌದು ಮೇಡಮ್ ಹಾಂ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ನೀವು ನೆಟ್ ಆನ್ ಮಾಡಿಕೊಂಡು ಯ ಮೂರು ದಿನ ಎರಡು ದಿನ ಆ ತರ ಯು ಉಪಯೋಗ ಮಾಡ್ಬೌದು ಮೇಡಮ್ ಮ್ಯಾಮ್ ನೀವು ರೆಡಿ ಕ್ಯಾಶಲ್ಲಿ ತಗೋಂತಿನಿ ಅಂದರೆ ಒಂದು ನಲವತ್ತರಿಂದ ನ ಮೂವತ್ತು ಆಗುತ್ತೆ ಮ್ಯಾಮ್ ನೀವು ಹೋ ಇ ಎಮ್ ಐ ಎಲ್ಲ ಅಪ್ಲೈ ಮಾಡೋದಾದ್ರೆ ನಿಮಗೆ ತಿಂಗ್ಳು ತಿಂಗಳು ಒಂದು ಎರಡೂವರೆ ಸಾವಿರ ಕಟ್ಬೌದು ಅನಿಸುತ್ತೆ ಮ್ಯಾಮ್ ಹ್ಞೂ ಕಟ್ಬೇಕು ಮ್ಯಾಮ್ ಹಾಂ ಹಾಂ ನೀವು ಬಂದು ಇಲ್ಲಿ ಫೋನಲ್ಲಿ ಮಾತಾಡೋದ್ಕಿಂತ ನೀವು ನಮ್ಮ ಶಾಪಗೆ ಬಂದು ಎಲ್ಲಿ ನೋಡಿ ನಿಮಗೆ ಮನಸ್ಸು ಒಪ್ಪಿದ್ರೆ ಅದನ್ನ ತಗೋದು ತಗೋಬೋದು ಮ್ಯಾಮ್ ಮ್ಯಾಮ್ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಎಂಟು ಗಂಟೆ ಗಂಟನೂ ಓಪನ್ ಇರುತ್ತೆ ಮ್ಯಾಮ್ ನೀವು ಯಾವಾಗ ಬೇಕಾದರೂ ಬಂದು ನಮ್ಮ ಶಾಪಲ್ಲಿ ನೀವು ಆ ಫೋನನ್ನು ನೋಡ್ಬೌದು ಮ್ಯಾಮ್ ಮತ್ತೆ ಹ್ಞೂ

ಹೌದು ಹೌದು ಮೇಡಮ್ ನೀವು ಯಾವಾಗ್ಲಾದ್ರು ಬರ್ಬೋದು ಇನ್ಕ್ಲುಡಿಂಗ್ ಬಾ ಸಂಡೆ ಕೂಡ ಓಪನ್ ಇರುತ್ತೆ ನಮ್ಮ ಮೊಬೈಲ್ ಅಂಗಡಿ ನಿಮಗೆ ಯಾವ ನಿಮಗೆ ಯಾವ ಥರ ಬೇಕು ಯಾವ ಫೋನ್ ಬೇಕು ಎಷ್ಟು ಸ್ಟೋರೇಜ್ ಬೇಕು ಯಾವ ಮತ್ತು ಯಾವ ಗೇಮ್ ಆಡಬೇಕು ಎಷ್ಟ್ನ ಎಷ್ಟೊತ್ತು ಕೂಡ ಗೇಮ್ ಆಡ್ಬೌದು ಅಂಥ ಫೋನೇ ನಿಮಗೆ ನಮ್ಗೆ ನಮ್ಮ ಅಂಗ್ಡೀಲಿ ಸಿಗುತ್ತೆ ಮ್ಯಾಮ್

ಹಾಂ ಓಕೆ ಮ್ಯಾಮ್ ಆಯಿತು ಬನ್ನಿ ಓಕೆ ಮ್ಯಾಮ್ ಓಕೆ